ಒಬ್ಬ ವ್ಯಕ್ತಿ ಅದು ಹೆಣ್ಣಾಗಲಿ ಗಂಡಾಗಲಿ ಅವರ ಸೌಂದರ್ಯ ಅನ್ನೋದು ಅವರಿಗೆ ತುಂಬ ಮುಖ್ಯ ಸೌಂದರ್ಯಕ್ಕೆ ಒಂದು ಮುಖ್ಯ ಕಾರಣವಾದಂಥದ್ದು ನಮ್ಮ ಕೂದಲು ಕೂದಲು ಉದುರುವ ಸಮಸ್ಯೆ ಈಗಿನ ಕಾಲದಲ್ಲಿ ತುಂಬ ಜನರಿಗೆ ಇದೆ ಅದಕ್ಕೆ ಹಲವಾರು ಕಾರಣಗಳೇ ಇರ್ಬೋದು ಹಾಗೆ ನನಗೆ ಪಿ ಸಿ ಓ ಡಿ ಅನ್ನೋ ಒಂದು ಕಾರಣದಿಂದ ನನ್ನ ಕೂದಲು ತುಂಬ ಉದುರ್ತಾ ಇತ್ತು ಕೆಲವು ವರ್ಷಗಳ ಹಿಂದೆ ಈ ಸಮಸ್ಯೆ ನನಗೆ ಕಾಣಿದ್ರಿಂದ ನಾನು ನನ್ನ ವೈದ್ಯರ ಸಲಹೆಯನ್ನು ಪಡ್ಕೊಂಡೆ ನನ್ನ ವೈದ್ಯರ ಸಲಹೆಯನ್ನು ಪಡ್ಕೊಂಡಾಗ ನನ್ನ ವೈದ್ಯರು ನನಗೆ ಕೊಟ್ಟದ್ದು ನ್ಯೂಟ್ರಿಚ್ ಕೂದಲಿನ ಎಣ್ಣೆ ಈ ನ್ಯೂಟ್ರಿಚ್ ಕೂದಲಿನ ಎಣ್ಣೆಯನ್ನು ನಾನು ಸುಮಾರು ಒಂದು ಒಂದೂವರೆ ವರ್ಷದಿಂದ ಬಳಸ್ತಾ ಇದ್ದೇನೆ ಈ ಎಣ್ಣೆಯನ್ನು ಬಳ ಬಳಸಲಿಕ್ಕೆ ಶುರು ಮಾಡಿದ ನಂತರ ನನ್ನ ಕೂದಲು ಉದುರುವ ಸಮಸ್ಯೆ ತುಂಬ ಕಡಿಮೆ ಆಗಿದೆ ಹಾಗೆ ಕೂದಲು ಬೆಳೀತಾ ಇದೆ ತುಂಬ ಕಪ್ಪಾಗಿ ಬೆಳೀತಾ ಇದೆ ಈ ಎಣ್ಣೆ ನನಗೆ ನಿಜಕ್ಕೂ ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ